ಹಾಂ ಯಾರು ಲಕ್ಷ್ಮಮ್ಮ ಮಾತಾಡೋದ ಹಾಂ ತರಕಾರಿ ಎಲ್ಲ ಬೇಕಾಗಿತ್ತು ಅಂದರೆ ಟೊಮ್ಯಾಟೋ ಉಳ್ಳಾಗಡ್ಡಿ ಬಟಾಟೆ ಮೆಂತ್ಯ ಪಲ್ಯ ಕಾಯ್ಪಲ್ಯ ಆಮೇಲೆ ಕುಂಬಳಕಾಯಿ ಏನಾದ್ರು ಎಲ್ಲ ಬೇಕಾಗಿತ್ತು ಮತ್ತು ತೊಪ್ಪಲ್ಲಿ ಪಲ್ಯ ಅಂದ್ರೆ ಒಂದು ಎರ್ಡಕ್ಕೆ ಚೂಡಾ ಕೊಡು ಅಂದರೆ ಮೆಂತ್ಯ ಪಲ್ಯ ಎರ್ಡು ಸೂಡೂ ಪಾಲಕ್ ಎರ್ಡು ಸೂಡೂ ಮತ್ಯಾದ ತೊಪ್ಪಲ್ಲಿ ಪಲ್ಯ ಇದೆ ನೋಡು ಅದನ್ನೆಲ್ಲ ಎರ್ಡೆರ್ಡು ಸೂಡ್ ಕೊಡು ಮತ್ತು ಕಾಯಿಪಲ್ಯ ಅಂದ್ರೆ ಉಳ್ಳಾಗಡ್ಡಿ ಒಂದು ಕಿಲೋ ಬಟಾಟೆ ಒಂದು ಕಿಲೋ ಆಮೇಲೆ ಅದು ಕುಂಬಳಕಾಯಿ ಅಂತೀವಲ್ಲ ಆಯಿ ಕುಂಬಳಕಾಯಿ ಅವು ಅದು ಒಂದು ಕೊಡು ಹ್ಞೂ ಮತ್ತೇ ಏನೇನು ಹೇಳಿದ್ದೆನಲ್ಲ ಆ ಕಾಯಿಪಲ್ಯ ಯಾವ್ಯಾವ ಅವು ಕೊಡ್ತೀಯ ಮತ್ತು ಹಾಂ ಹೇ ಹೋಮ್ ಡೆಲಿವರಿ ಇದ್ರೆ ಬೆಸ್ಟ್ ಕಣಣ್ಣ ಹೇ ಖಂಡಿತ ನಿಮ್ಗೆ ಗೊತ್ತದಲ್ಲ ನನ್ನ ಲೆಗ್ ಈಸ್ ನಾಟ್ ಪ್ರಾಪರ್ ಸೋ ನೀ ತಂದು ಎಂದ್ರೆ ಅದೂ ಬಾರಿ ಚಲೋ ಆಗ್ತದ ನೋಡಿ ಅಕ್ಕ ನನಗೆ ಅದನ್ನ ಕೊಡ್ತೀಯಾ ಎಷ್ಟು ಕ್ಯಾಶ್ ಆಗ್ತದ ನೋಡು ಕ್ಯಾಶ್ ಬರೆದ ಚೀಟಿಯವ್ರೇ ಕೊಡು ನಿನಗೆ ಯಾವ್ದು ಅನುಕೂಲ ಆಗ್ತದೆ ನೋಡು ಹಾಂ ಹ್ಞೂ ಎರಡ್ನೂರಾ ಎಂಬತ್ತು ಆಗ್ತದೆ ಸರಿ ಬಿಡು ಹ್ಞೂ ಆಗ್ಲಿ ಹ್ಞೂ ಹ್ಞೂ

ಹಾಂ ಹ್ಞೂ ಆಯ್ತು ಬಿಡಮ್ಮ ಓ ಓಕೆ ಮಾ ಹ್ಞೂ ಹ್ಞೂ ಹ್ಞೂ ಇರ್ತೀನಿ ಹೌದು ಸರಿ ಮತ್ತೇನು ಕೇಳಿ ಫೋನ್ ಮಾಡ್ತೀನಿ ಅದನ್ನು ಹೇಳಿಕ್ಕೆ ಹ್ಞೂ ಕರಿಬೇವು ಕೊತ್ತಂಬ್ರಿ ಮರೆತಿದ್ದೆ ಅದಕ್ಕಾದ್ರು ಅಷ್ಟಾಗ್ತಾವೆ ಮೆಣಸಿನ್ಕಾಯಿನೂ ಬೇಕು ಹಸಿಮೆಣಸಿನ್ಕಾಯಿ

ಆಯ್ತಕ್ಕ ಆಯ್ತು ಹ್ಞೂ